ಹೆಚ್ಚಿನ ದಿನಗಳಲ್ಲಿ ಯಾವುದೇ ಮಾಧ್ಯಮಕ್ಕೆ ಹೋಲಿಸಿದರೆ ಡಿಜ್ಟಲ್ ಕಲಾಪ್ರಕಾರವನ್ನೇ ಹೊಂದಿದ್ದು ಚಿತ್ರ ಕಲೆಯಲ್ಲಿ ಆಗಿರಬಹುದು ಅಥವಾ ಮನುಷ್ಯನ ಆನಿಮೇಷನ್ ಪ್ರಕಾರಣಗಳಾಗಿರಬೊ ಅನಿಮೇಷನ್ ಚಿತ್ರಗಳಾಗಿರಬಹುದು ಪಂಚತಂತ್ರ ಕಥೆಗಳಾಗಿರಬಹುದು ಇದೆಲ್ಲದ್ದೂ ಕೂಡ ಡಿಜ್ಲೀಕರಣವಾಗುತ್ತಿರುವ ಕಾರಣದಿಂದ ಸೊ ಡಿಜ್ಟಲ್ ಕಲಾ ಪ್ರಕಾರವು ದ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಆಕ್ಷೇಪಣೆಗಳಿಲ್ಲ ಡಿಜ್ಟಲ್ ಕಲಾಪ್ರಕಾರವು ಮನುಷ್ಯ ಸೃಷ್ಟಿಸಿದ ದ ಕಲೆ ಅಷ್ಟೇ ಉತ್ತಮವಾಗಿದ್ದು ಸೊ ಮನುಷ್ಯನ ಕಲೆಯಷ್ಟೆಯೇ ಅದು ಕೂಡ ಹೆಸರನ್ನು ಗಳಿಸುತ್ತಿದೆ ಸೊ ಡಿಜ್ಟಲ್ ಕಲೆಯನ್ನು ನೀರಾಕಿ ಯಾರಾದ್ರೂ ನೀರನ್ನು ಹೋಗಿ ಚೆಲ್ಲಿದರೆ ಅಲ್ಲಿ